ನಾನು ಓಲಾವನ್ನು ಬಳಸಿ ಓಲಾ ಬಳಸುತ್ತಿದ್ದೇನೆ ಆದರೆ ಅದರಲ್ಲಿ ಆರಂಭಿಕವಾಗಿ ಸ್ವಲ್ಪ ತೊಂದರೆ ಅಂದರೆ ನಮಗೆ ಬೇಕಾದಂತಹ ಸಮಯದಲ್ಲಿ ಅವು ಸ್ಥಳಗಳಲ್ಲಿ ಓಲಾ ದೊರಕುವುದಿಲ್ಲ ಇದರಿಂದ ಬಹಳ ತೊಂದರೆಯಾಗುತ್ತದೆ ಆದರೆ ಚಾಲಕರ ರೇಟಿಂಗ್ ಅದರಲ್ಲಿ ಏನು ಮೋಸ ಇಲ್ಲ ಅಂತ ಹೇಳಬಹುದು ನಾನು ಕಂಡು ಬಂದಲ್ಲಿ ಇಲ್ಲಿವರೆಗೂ ನನಗೆ ಯಾವುದೇ ಆದಂಥ ಮೋಸ ಆಗಿಲ್ಲ ಆದರೆ ಕೆಲವರು ಹೇಳುವ ಪ್ರಕಾರ ತಪ್ಪು ಒ ಟಿ ಪಿ ಇಂದ ಬೇಸತ್ತಿರ್ತಾರೆ ಹಾಗೂ ಅವರ ರ್ಯಾಶ್ ಡ್ರೈವಿಂಗಿಂದ ಬೇಸತ್ತಿರ್ತಾರೆ ಅವರ ಬಿಹೇವಿಯರ್ಗಳಿಂದ ಬೇಸತ್ತಿರ್ತಾರೆ ಹಾಗಾಗಿ ಒಬ್ಬೊಬ್ಬರ ಒಬ್ಬೊಬ್ಬರ ಡ್ರೈವರ್ಗಳು ಒಬ್ಬೊಬ್ಬರ ಒಂದೊಂದು ರೀತಿ ಇರ್ತಾರೆ ಸ್ವಲ್ಪ ನಾವು ಹುಷಾರಾಗಿ ಓಲಾ ಹಾಗೂ ಊಬರ್ಗಳ ಡ್ರೈವರ್ಗಳ ರೇಟಿಂಗ್ ನೋಡಿ ಆಯ್ಕೆ ಮಾಡಬೇಕಾಗತ್ತೆ